ಹಲೋ ಮೇಡಮ್ ನಾ ಪುಷ್ಪ ಅಂತನ ಟೀಚರ್ ಮೇಡಮ್ ನನ್ನ ಮಗ

ಹಾಂ ಮೇಡಮ್ ಹಾಂ ನನ್ನ ಮಗ ಐದನೇ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ ಅವನಿಗೆ ಅವನು ಹೆಸ್ರು ಬಂದು ಬಿಟ್ಟು ಜಿತಿನ್ ಮಂಜುನಾಥ್ ಅಂತ ಅಂದ್ಬಿಟ್ಟು ಅವನಿಗೆ ಸರ್ ನಿನ್ನೆಯಿಂದ ಸುಮಾರು ಜ್ವರ ಬಂದಿದೆ ಜ್ವರ ಬಂದಿರೋದರಿಂದ ಅವನು ಇವತ್ತಿನ ತರಗತಿಗೆ ಹಾಜರಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೇಡಮ್ ನಾನು ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ವಿ ಫಂಕ್ಷನಲ್ಲಿ ಸ್ವಲ್ಪ ಐಸ್ ಕ್ರೀಮ್ಸ್ ಈ ಥರದ್ದು ಕೆಲವೊಂದು ಐಟಮ್ಗಳನ್ನು ತಿಂದು ಅವನಿಗೆ ಜ್ವರ ಬಂದಿದೆ ಹಾಗಾಗಿ ಹೆಲ್ತ್ ಅಪ್ಸೆಟ್ ಆಗಿರೋದರಿಂದ ಅವನಿಗೆ ಇವತ್ತು ಬರಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಒಂದು ಎರಡು ದಿನದ ಮಟ್ಟಿಗೆ ರಜೆ ಬೇಕಾಗಿದೆ ಮೇಡಮ್ ಟೆಸ್ಟ್ ಇತ್ತು ನಮಗೂ ಕೂಡ ಅದೇ ಇದಾಗಿದೆ ಯಾಕಂತಂದರೆ ಟೆಸ್ಟ್ ಇರೋದನ್ನ ಹೇಗೆ ಈಗ ಹುಷಾರಿಲ್ದೆ ಇದ್ದಾಗ ಹೇಗ್ ತಾನೇ ಬಂದು ಅವನು ಟೆಸ್ಟ್ನ ಬರೀಲಿಕ್ಕೆ ಆಗುತ್ತೆ ಅಲ್ಲವಾ ಹಾಗಾಗಿ ಒಂದು ಸ್ವಲ್ಪ ಕನ್ಸೆಷನ್ ಕೊಟ್ಟರೆ ಅವರದ್ದು ಇನ್ನೊಂದು ಏನಂದರೆ ನಾಳೆ ಏನಾದರು ಸರಿ ಹೋದ್ರೆ ನಾನು ಅವನಿಗೆ ಸ್ಕೂಲಿಗೆ ಕಳಿಸಿ ಆ ಟೆಸ್ಟನ್ನು ನೀವು ಮತ್ತೆ ಕೊಡ್ಬೋದಲ್ಲವಾ ಅಲ್ಲ ಮೇಡಮ್ ಅದೇ ಅವನ ನಮ್ಮ ಮನೆ ಪಕ್ಕದಲ್ಲೇ ನಿಮ್ಮ ಶಾಲೆನಲ್ಲೇ ನಿಮ್ಮ ತರಗತಿನಲ್ಲೇ ಓದ್ತಾ ಇರ್ತಕ್ಕಂಥ ಮತ್ತೊಬ್ಬ ವಿದ್ಯಾರ್ಥಿ ಇದ್ದಾನೆ ಅವನ ಹೆಸ್ರು ಬಂದುಬಿಟ್ಟು ರಾಹುಲ್ ಅಂತ ಆ ವಿದ್ಯಾರ್ಥಿಗೆ ಬೇಕಾದರೆ ಅವನಿಗೆ ಏನು ಇವತ್ತಿನ ಪಾಠ ಪ್ರವಚನಗಳನ್ನು ನೀವು ಮಾಡಿದ್ದೀರ ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಇರಬಹುದು ಅಥ್ವಾ ಇನ್ನೊಂದು ಏನೇ ತುಂಬ ಮನೆಕೆಲಸಗಳನ್ನ ಕೊಟ್ಟಿದ್ದರು ಕೂಡ ಆ ವಿದ್ಯಾರ್ಥಿಗೆ ಕೊಟ್ಟು ಕಳಿಸಿದ್ರೆ ನಾನು ಆ ವಿದ್ಯಾರ್ಥಿ ಹತ್ತಿರ ನಾನು ಕಲೆಕ್ಟ್ ಮಾಡ್ಕೋತೀನಿ ಮೇಡಮ್

ಮೇಡಮ್ ಅದರ ನಂತರ ಈ ಟೆಸ್ಟಿಗೇನಾದರು ಅಟೆಂಡ್ ಆಗಲಿಲ್ಲ ಅಂತಂದರೆ ಅಬ್ಸೆಂಟ್ ಏನಾದರು ಏನಕ್ಕೆ ಅಂತ ಹಾಂ ಏಕೆಂದರೆ ಹುಷಾರಿಲ್ದೆ ಇರೋದರಿಂದ ಹೇಗ್ ಬಂದು ಅವನು ಟೆಸ್ಟ್ ಬರೀತಾನೆ ಅನ್ನೋದು ಭಯ ಆಗಿತ್ತು ಅದಕ್ಕೆ ಓಕೆ ಮೇಡಮ್ ಸ್ವಲ್ಪ ನೋಡಿ ಮೇಡಮ್ ನೆಕ್ಸ್ಟ್ ಇನ್ನೊಂದೆರಡು ದಿನ ಅವರು ರೆಡಿ ಆದ್ರೆ ಮಾಡಿಕೊಳ್ಳಿ ಮೇಡಮ್ ಓಕೆ